ನಮ್ಮ ಜೀವನದ ಪ್ರತಿಯೊಂದು ಸಂತೋಷದ ಕ್ಷಣಗಳನ್ನು ನಾವು ನಮ್ಮ ಕುಟುಂಬದೊಂದಿಗೆ ಕಳೆಯಲು ಇಷ್ಟಪಡುತ್ತೇವೆ ಹಾಗಾಗಿ ನಾವು ವಾರದಲ್ಲಿ ಒಂದು ದಿನವಾದರೂ ಅವರಿಗಂತ ಮೀಸಲಿಟ್ಟ ದಿನವನ್ನು ತುಂಬ ಖುಷಿಯಾಗಿ ಕಳೆಯಬೇಕೆಂದು ಎಲ್ಲೋ ಒಂದು ಕಡೆ ಪ್ರವಾಸಕ್ಕೆ ಹೋಗಲು ನಿರ್ಧರಿಸಿದಾಗ ನಮ್ಮ ಹತ್ತಿರ ಗಾಡಿಗಳು ಇಲ್ಲದ ಕಾರಣದಿಂದ ಅಥವಾ ಇದ್ದರೂ ಅದು ಚಿಕ್ಕದು ಅಥವಾ ದೊಡ್ಡದೋ ಇರುತ್ತದೆ ಆದ್ದರಿಂದ ನಾವು ಕ್ಯಾಬ್ಗಳನ್ನು ಮುಂಚಿತವಾಗಿಯೇ ತೀರ್ಮಾನ ಮಾಡಿಕೊಂಡು ಹೋಗಬೇಕಾಗುತ್ತದೆ ನಾವು ನಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ಚಿಕ್ಕ ಕಾರನ್ನು ಮಾಡಿಕೊಂಡು ಹೋಗಬೇಕು ಅಥವಾ ನಾಲ್ಕರಿಂದ ಎಂಟು ಜನ ಅಥವಾ ಹತ್ತು ಜನ ಇದ್ದರೆ ದೊಡ್ಡ ಕಾರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇವಾಗ ಚಿಕ್ಕ ಕಾರ್ ಆದರೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಇದ್ದರೆ ಅಷ್ಟೇ ಎರಡು ಸಾವಿರ ರೂಪಾಯೇ ಕೊಡಬೇಕಾಗುತ್ತದೆ ಅದೇ ದೊಡ್ಡ ಕಾರ್ ಆದರೆ ಸ್ವಲ್ಪ ಜನ ಜಾಸ್ತಿ ಇರುವುದರಿಂದ ಮತ್ತು ಪ್ರವಾಸಿ ಸ್ಥಾನವು ತುಂಬ ದೂರವಾಗಿದ್ದರೆ ತುಂಬ ಸ್ವಲ್ಪನಾದ್ರೂ ಕಡಿಮೆ ದರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತು ಅವರು ಊಟದ ವೆಚ್ಚವನ್ನ ಎಲ್ಲ ನಾವೇ ನೋಡಿಕೊಳ್ಳಬೇಕಾಗುತ್ತದೆ ಹಾಗಾಗಿದ್ದರಿಂದ ಚಿಕ್ಕ ಕಾರನ್ನು ತೆಗೆದುಕೊಂಡು ಹೋಗುವುದಕ್ಕಿಂತ ದೊಡ್ಡ ಕಾರನ್ನು ತೆಗೆದುಕೊಂಡು ಹೋಗುವುದು ಕ್ಷೇಮ ಏಕೆಂದರೆ ಮತ್ತು ನಮ್ಮ ನಮ್ಮದಾದಂಥ ಸಾಮಾನುಗಳನ್ನು ಕೂಡ ಅದರಲ್ಲಿ ಅಳವಡಿಸಿಕೊಂಡು ಹೋಗಬಹುದು ಹಾಗೆಯೇ ಸ್ವಲ್ಪ ಸ್ವಲ್ಪ ಎಲ್ಲರೂ ಹೊಂದಿಕೊಂಡು ನಾಲ್ಕು ಇರುವ ಸೀಟಿನಲ್ಲಿ ನಾಲ್ಕು ಇರುವ ಕುರ್ಚಿಯಲ್ಲಿ ಐದು ಜನ ಕೂತ್ಕೊಳ್ಳಬಹುದು ಹಾಗೇ ಹೊಂದಿಕೊಂಡು ಹೋದರೆ ನಮಗೂ ಸ್ವಲ್ಪ ದುಡ್ಡು ಉಳಿಯುತ್ತದೆ ಹಾಗೇ ಅವರಿಗೂ ಕೂಡ ಸ್ವಲ್ಪ ಲಾಭವನ್ನು ಉಂಟು ಮಾಡಬಹುದು ಹಾಗಾಗಿಯೇ ಸ್ವಲ್ಪ ಜನರಿದ್ದರೆ ಚಿಕ್ಕ ಕಾರನ್ನು ಹಾಗೂ ಎಂಟರಿಂದ ಹತ್ತು ಜನರಿದ್ದರೆ ದೊಡ್ಡ ಕಾರನ್ನು ತಗೆದುಕೊಂಡು ಹೋಗುವುದು ಕ್ಷೇಮ ಎಂದು ಅನಿಸುತ್ತದೆ